ಪೊಸಿಟಿವ್ ವಿಷಯದಲ್ಲಿ ಪೊಸಿಟಿವ್ ವಿಷಯ ಟಾಪಿಕ್ ಅಂದರೆ ಹೇಳೊದಾದ್ರೆ ಸ್ಮಾರ್ಟ್ ವಾಚೆ ಹೇಳ್ಬೋದು ಸ್ಮಾರ್ಟ್ ವಾಚ್ ನಮಗೆ ಮುಂಚೆ ಇರಲಿಲ್ಲ ರಿಸೆಂಟ್ ಆಗಿ ಸ್ಮಾರ್ಟ್ ವಾಚ್ ಅಂತ ಒಂದು ಬಂತು ಮುಂಚೆ ಮೊಬೈಲ್ ಎಲ್ಲ ಈಗ ಸ್ಮಾರ್ಟ್ ವಾಚಲ್ಲಿ ಮುಂಚೆ ಅಷ್ಟು ಇರಲಿಲ್ಲ ಅದರಿಂದ ನಮ್ಮ ಎಂತ ಮೊಬೈಲ್ಗೆಗೆಂತದರು ನೋಟಿಫಿಕೇಶನ್ ಅದೆಲ್ಲ ಎಂತಾದರು ಇದ್ದರೆ ಕಾಲ್ ಎಲ್ಲ ಇದ್ದರೆ ಅದು ಡೈರೆಕ್ಟ್ ನಾವು ಮೊಬೈಲಲ್ಲಿ ಪಿಕ್ ಮಾಡಬೇಕಾಗ್ತದೆ ಅಂದರೆ ನಾವೀಗ ಮನೆಲಿಟ್ವಿ ನಾವು ಮೊಬೈಲ್ ಅಂದರೆ ಇಷ್ಟೆ ರೇಂಜಲ್ಲಿ ಮನೆಲ್ಲಿಟ್ಟರೆ ನಾವು ಮನೆ ಒಳಗೆ ಇಟ್ವಿ ಮೊಬೈಲ್ ಇಲ್ಲವಾ ಚಾರ್ಜ್ಗಿಟ್ವಿ ಮೊಬೈಲ್ ನಾವು ಹೊರಗೆ ಹೊರಗಂದರೆ ನಾವು ಅಂಗಳಕ್ಕೆ ಬಂದ್ವಿ ಆಟಾಡಲಿಕ್ಕೆ ಎಂತಾದರು ಹೀಗೆ ಟೈಮ್ ಪಾಸ್ ಎಂತ ಮಾಡಲಿಕ್ಕೆ ಅಂತ ಬಂದಿವಿ ಆಗ ನಮಗೆ ಕಾಲ್ ಬಂದರೆ ಮೆಸೇಜ್ ಬಂದರೆ ಎಂತ ಬಂದರು ಸಹ ನಮಗೆ ಗೊತ್ತಾಗೊಲ್ಲ ಮತ್ತೆ ನಾವು ಅದೆ ಸ್ಮಾರ್ಟ್ ವಾಚ್ ಈಗಿನ ಕಾಲದಲ್ಲಿ ಸ್ಮಾರ್ಟ್ ವಾಚ್ ಬಂದಿದೆ ಅದರಿಂದ ನಮಗೆ ಒಂದು ಇಷ್ಟೇ ರೇಂಜ್ ಅಂತ ಇರ್ತದೆ ಒಂದು ಫಿ ಹಂಡ್ರೆಡ್ ಮೀಟ್ರಾ ಫಿಫ್ಟಿ ಮೀಟ್ರಾ ಎಂತ ರೇಂಜ್ ಉಂಟು ಆ ರೇಂಜಲ್ಲಿ ನಮಗೆ ಬ್ಲುತೂತ್ ಕನೆಕ್ಟ್ ಮಾಡಿಟ್ಟರೆ ನಮಗೆ ಮನೆ ಒಳಗೆ ಚಾರ್ಜ್ ಇಟ್ಟು ಹೊರಗೆ ನಾವಿದ್ದರೆ ಮ ನಮಗೆ ಇದರಲ್ಲಿ ಶೋ ಆಗ್ತದೆ ವಾಚ್ ಸ್ಮಾರ್ಟ್ ವಾಚಲ್ಲಿ ಪಾಪ್ ಅಪ್ ಶೋ ಆಗ್ತದೆ ಈ ಇಂಥ ಜನರು ಕಾಲ್ ಮಾಡಿದರು ನಿಮಗೆ ಇಂಥದ್ದು ಇಂಥ ಜನರು ಕಾಲ್ ಮಾಡಿದರು ಹೀಗೆಲ್ಲ ಉಂಟಂತ ಅದ್ರಲ್ಲಿ ನಮಗೆ ಪಾಪ್ ಅಪ್ ಆಗ್ತದೆ ಅದರಿಂದ ಗೊತ್ತಾಗ್ತದೆ ನಮಗೆ ಮತ್ತೆ ಕಾಲ್ ಕಾಲ್ ಎಲ್ಲಾ ಬಂದರೆ ಕಾಲ್ ನೆಕ್ಸ್ಟ್ ವಾಟ್ಸಾಪ್ ಅದ್ದು ವಾಟ್ಸಪ್ಪು ಇನ್ಸ್ಟಾ ಅದರಲ್ಲೆಲ್ಲ ಅದರದ್ದು ಮೆಸೇಜ್ ಎಲ್ಲ ನಮಗೆ ಸ್ಮಾರ್ಟ್ ವಾಚಲ್ಲಿ ನಮಗೆ ಶೋ ಆಗ್ತದೆ ಮತ್ತೆ ಇದು ಅಂದು ಅದೆಲ್ಲ ಶೋ ಆಗೋದ್ರಲ್ಲಿ ನಮಗೆ ಅಂದರೆ ಸ್ವಲ್ಪ ಯೂಸ್ ಆಗ್ತೆ ನಮಗೆ ಕೆಲವವು ವಾಚುಗಳಲ್ಲಿ ನಮಗೆ ಮೊಬೈಲ್ ಯೂಸ್ ಮಾಡದೆ ನಾರ್ಮಲ್ ಮೊಬೈಲಲ್ಲಿ ವಾಚಲ್ಲಿ ಸ್ಮಾರ್ಟ್ ವಾಚಲ್ಲಿ ಮಾತಡ್ಬೋದಂತ ಅದೆಲ್ಲ ಆಪ್ಷನ್ ಬರ್ತದೆ ಈ ಸ್ಮಾರ್ಟ್ ವಾಚಲ್ಲಿ ಸಹ ಬೇರೆ ಬೇರೆ ಡಿಸೈನ್ ಬರ್ತದೆ ಬೇರೆ ಬೇರೆ ಕಂಪೆನಿ ಬರ್ತದೆ ಕೆಲವು ವಾಚುಗಳು ಅಂದರೆ ಚೀಪ್ ರೇಟಿಗೆ ಸಿಗ್ತದೆ ಒಂದು ಅಂಡರ್ ಫೈವ್ ಹಂಡ್ರೆಡ್ ಒಳಗೆ ಸ್ಮಾರ್ಟ್ ವಾಚ್ ಸಿಗ್ತದೆ ಅದು ಯೂಸ್ ಮಾಡಿದರೆ ಅಂದರೆ ಬರ್ತದೆ ಆದರು ಸಹ ಅದು ಕೆಲವು ಹಾಳಾಗ್ತದೆ ನಾವು ಒಂದು ಸ್ವಲ್ಪ ಬ್ರ್ಯಾಂಡೆಡ್ ವಾಚ್ ಎಲ್ಲ ತಗೊಂಡರೆ ಆ ವಾಚಲ್ಲಿ ಅಂದರೆ ಗ್ಯಾರಂಟಿ ವಾರಂಟಿ ಸಹ ಇರ್ತದೆ ನಮಗೆ ಒನ್ ಇಯರ್ ವಾರಂಟಿ ಟೂ ಇಯರ್ ವಾರಂಟಿ ಅಂತ ಹಾಗೆ ಇರ್ತದೆ ಮತ್ತದನ್ನು ಅದರ ಅದನ್ನು ಅಷ್ಟು ಬೇಗ ಹಾಳಾದು ಸಹ ಹಾಳಾಗುದು ಸಹ ಇಲ್ಲ ಅದು ಸಹ ಒಂದು ನಮಗೆ ಪೊಸಿಟಿವ್ ಅಂತಾನೆ ಹೇಳ್ಬೋದು ಮತ್ತೆ ಹೇಳೋದು ಚಾರ್ಜ್ ಅದರದ್ದು ಚಾರ್ಜಿಂಗ್ ಸಹ ನಿಲ್ಲುತ್ತೆ ನಮಗೆ ಮತ್ತೆ ಕಾಲ್ ಮಾತಾಡುವಾಗ ನಮಗೆ ಸ್ಮಾರ್ಟ್ ವಾಚಲ್ಲಿ ಕಾಲಲ್ಲಿ ನಾವು ಮಾತಾಡುವಾಗ ಕೆಲವು ಸ್ಪೀಕರ್ ಸಹ ಒಳ್ಳೆ ಇರ್ತದೆ ಸ್ಮಾರ್ಟ್ ವಾಚದ್ದು ಅದು ಸಹ ಹೇಳ್ಬೋದು ಮತ್ತೆ ಅದೇ ಸ್ಮಾರ್ಟ್ ವಾಚಲ್ಲೀಗ ಇಂಪಾರ್ಟೆಂಟ್ ಪೊಸಿಟಿವ್ ಅಂತ ಹೇಳೋದಾದ್ರೆ ಮೇಯ್ನ್ ಆಗಿ ಅದೆ ನಾವು ಹೇಳೋದು ಒಂದು ಕಾಲ್ ಕಾಲ್ ಬಂದಾಗ ಕಾಲ್ ಪಿಕ್ ಮಾಡ್ಬೋದು ಕಾಲ್ ಮಾತಾಡ್ಬೋದು ಸ್ಮಾರ್ಟ್ ವಾಚಲ್ಲಿ ಮತ್ತೆ ಅದೆ ಮೆಸೇಜ್ ಮೆಸ್ ಕೆಲವು ವಾಚಲ್ಲಿ ಮೆಸೇಜಿಗೆ ಅದರಲ್ಲಿ ಸ್ಮಾರ್ಟ್ ವಾಚಲ್ಲಿ ರಿಪ್ಲೈ ಕೊಡ್ಬೋದಂತ ಅದು ಆಪ್ಷನ್ ಕೆ ಅದು ಆಪ್ಷನ್ ಕೆಲವದರಲ್ಲಿರ್ತದೆ ಅದರಲ್ಲಿ ನಮಗೆ ನಾವು ಮೊಬೈಲ್ ಯೂಸ್ ಮಾಡ್ಬೇಕಂತ ಇಲ್ಲ ನಾರ್ಮಲ್ ವಾಚಲ್ಲಿ ನಾವು ಟೈಪ್ ಮಾಡಿ ಸಹ ಮೆಸೇಜ್ ಸೆಂಡ್ ಮಾಡ್ಬೋದು ಮತ್ತೆ ಸ್ಮಾರ್ಟ್ ವಾಚಲ್ಲಿ ಕಾಲ್ ಬಂದರೆ ಈಗ ಕಾಲ್ ಕಾಲ್ ಬ್ಯಾಕ್ ಅಂತ ಆಪ್ಷನ್ ಇರ್ತದೆ ಅದರಿಂದ ನಮಗೆ ನಮಗಂದ್ರೆ ಸ್ಮಾರ್ಟ್ ವಾಚ್ ಇದ್ದಾಗ ನಮಗೆ ಜಾಸ್ತಿಯಾಗಿ ನಮಗೆ ಅಂದರೆ ಈಗ ಯಾವ ಕೆಲಸ ಮಾಡ್ತಿರ್ತೇವೆ ಅರ್ಜೆಂಟ್ ಆ ಟೈಮಿಗೆಲ್ಲ ನಮಗೆ ಮೊಬೈಲಲ್ಲಿ ಮೊಬೈಲಲ್ಲಿ ನಾವು ಮಾಡಬೇಕಂತಿರಲ್ಲ ನಾರ್ಮಲ್ ವಾಚಲ್ಲಿ ನಮಗೆ ಮಾತಾಡ್ಬೋದು ಎಂತಾದರು ಅಂದರೆ ಈಗ ಕೆಲವು ಟೈಮಲ್ಲಿ ಆಫೀಸಲ್ಲಿ ಎಲ್ಲ ಇರ್ತೇವೆ ಆಫೀಸಲ್ಲಿರುವಾಗ ನಾವು ವಾಚ್ ಇದು ಮೊಬೈಲ್ ಯೂಸ್ ಮಾಡಲಿಕ್ಕಂತ ಕೆಲವು ಕಡೆಲ್ಲಿ ಇರೊಲ್ಲ ಆಫೀಸಲ್ಲಿ ಆಗ ನಾವು ಮೊಬೈಲಲ್ಲಿ ವ ಸ್ಮಾರ್ಟ್ ವಾಚ್ ಎಲ್ಲ ಇದ್ದರೆ ಆಗ ನಮಗೆ ಶೋ ಆಗ್ತದೆ ಇಂತವರು ಕಾಲ್ ಮಾಡಿದ್ದರು ನಾವು ಕಾಲ್ ರಿಸೀವ್ ಮಾಡಿ ಅಂದರೆ ಗೊತ್ತಾಗದಾಗೆ ಕಾಲ್ ರಿಸೀವ್ ಮಾಡಿ ನಾವು ಮತ್ತೆ ಕಾಲ್ ಮಾಡ್ತೆವಂತೆಲ್ಲ ಹೇಳ್ಬೋದು ಅದರಿಂದ ಮೆಸೇಜ್ ಅದು ಸಹ ಎಲ್ಲ ಅದರಲ್ಲಿ ನಮಗೆ ಮಾತಾಡಿ ಹೇಳ್ಬೋದು ಅವರಿಗೆ ನಾವು ಕೊ ಆಫೀಸಲಿದ್ದೇವೆ ಮತ್ತೆ ಮಾಡ್ತೇವಂತ ಹಾಗೆ ಹೇಳ್ಬೋದು ಮುಂಚಿನ ಕಾಲದಿಂದ ಈಗಿನ ಕಾಲದ ಸ್ಮಾರ್ಟ್ ವಾಚ್ ಬಂದು ಒಂದು ಒಳ್ಳೆದಂತು ಆಗಿದೆ ಒಳ್ಳೆದಾಗಿದೆ ಆದರೆ ಅದರಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡೋದಂತ ಇರ್ತದೆ ಅದು ಜಾಸ್ತಿಯಾಗಿ ರಿಯಲ್ ಅಲ್ಲ ಆದರು ಸಹ ಸ್ಮಾ ಅದು ಹಾರ್ಟ್ ಬೀಟ್ ಮತ್ತೆ ಸ್ಪೋಟ್ಸದ್ದೆಲ್ಲ ಬರ್ತದೆ ಸ್ಪೋರ್ಟ್ಸ್ ಮೋಡ್ ಎಲ್ಲಾ ಇರ್ತದೆ ಅದರಲ್ಲಿ ಸ್ಪೋರ್ಟ್ಸ್ ಮೋಡಲ್ಲಿ ನಮಗೆ ನಾವು ಜೋಗಿಂಗ್ ಮಾಡೋದು ಅದೆ ಜೋಗಿಂಗ್ ಮಾಡಿದೆ ಎಷ್ಟು ಎಷ್ಟು ಟೈಮ್ ಜೋಗಿಂಗ್ ಮಾಡಿದ್ಯಾ ಅದು ಮತ್ತೆ ನಾವು ಸ್ಕಿಪ್ಪಿಂಗ್ ಬರ್ತದೆ ಅದರಲ್ಲಿ ಸ್ಕಿಪ್ಪಿಂಗ್ ಆಪ್ಷನ್ ಎಷ್ಟು ಸ್ಕಿಪ್ ಮಾಡಿದ್ವಿ ಎಷ್ಟು ಟೈಮ್ ನಾವು ಸ್ಕಿಪ್ಪಿಂಗಲ್ಲಿದ್ವಿ ಮತ್ತೆ ಫುಟ್ ಫೂಟ್ ಸ್ಟೆಪ್ ಸಹ ಇರ್ತದೆ ಫೂಟ್ ಸ್ಟೆಪ್ ಅದರಲ್ಲಿ ಸಹ ನಾವು ಎಷ್ಟು ಟೈಮಿಗೆ ಇದುಮಾಡಿದ್ವಿ ಎಷ್ಟು ಫುಟ್ ನಾವು ನಡಕೊಂಡೋದ್ವಿ ಅದೆಲ್ಲ ನಮಗೆ ಅದರಲ್ಲಿ ಸ್ಮಾ ವಾಚಲ್ಲಿ ಶೋ ಆಗ್ತದೆ ವಾಚಲ್ಲಿ ಶೋ ಆಗಲಿಲ್ಲಾದ್ರು ಸಹ ಪರವಾಗಿಲ್ಲ ನಮಗೆ ಅದರದ್ದು ಆ್ಯಪ್ ಇರ್ತದೆ ಸಪ್ರೇಟ್ ಸ್ಮಾರ್ಟ್ ವಾಚಿಗೆ ಕನೆಕ್ಟ್ ಮಾಡುವ ಆ್ಯಪ್ ಆ ವಾಚಿಂದ ನಾವು ಕನೆಕ್ಟ್ ಮಾಡಿ ನಾವು ನೋಡ್ಬೋದು ಫುಟ್ ಪ್ರಿಂಟ್ ಎಷ್ಟಿರ್ತದೆ ಅಂತ ಹಾಗೆ ಬೇರೆ ಮುಂಚಿನ ಇದರಿಂದ ಒಳ್ಳೆದೀಗ ಸ್ಮಾರ್ಟ್ ವಾಚ್ ಅದೆ